ಹಳ್ಳಿಗಳಲ್ಲಿ ಹೆಚ್ಚಾಗಿ ಒಂದು ಒಂದು ಗ್ರಾಮೀಣ ಭಾಗದ ಕ್ರೀಡೆಗಳು ಆಟಗಳು ಇರುತ್ತೆ ನಮ್ಮ ಬಾಲ್ಯದ ದಿನಗಳಲ್ಲಿ ನಾವು ಶಾಲೆಗೆ ಹೋಗುವಾಗ ಒಂದು ತುಳುವಿನಲ್ಲಿ ಕುಟ್ಟಿದೊಣ್ಣೆ ಒಂದು ಅದರ ಹೆಸರು ಅದು ಹಿಂದಿನ ಆ ಟೈಮ್ನಲ್ಲಿ ಬಹಳ ಮಂದಿ ಅದನ್ನು ಆಡ್ತಿದ್ರು ಆಮೇಲೆ ಗೋಲಿಯಾಟ ಲಗೋರಿ ಆಮೇಲೆ ಕಬಡ್ಡಿ ಆಮೇಲೆ ಶಾಲೆಗೆಲ್ಲ ಸೇರಿದಮೇಲೆ ಕಬಡ್ಡಿ ಜೊತೆಗೆ ಖೋಖೋ ಆಟ ಅದನ್ನೆಲ್ಲ ಆಡಿ ಆಡಿ ಆಡಿ ಮುಂದಿನ ಹಂತದಲ್ಲೆಲ್ಲ ಕ್ರಿಕೆಟ್ನ ಬಗ್ಗೆ ಜಾಸ್ತಿ ಒಲವು ತೋರಿ ಕ್ರಿಕೆಟ್ ಅಭ್ಯಾಸ ಕ್ರಿಕೆಟ್ ಮ್ಯಾಚ್ ಪಂದ್ಯ ಕೂಟವನ್ನು ಮಾಡುವುದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡುವುದು ಇದೆಲ್ಲ ಇತ್ತು ಆನಂತರ ವಾಲಿಬಾಲ್ ಹಾಗೆ ಆಟಗಳಲ್ಲಿ ಸುಮಾರು ಬೇರೆ ಬೇರೆ ವಿಧದ ಆಟಗಳೆಲ್ಲ ಇದೆ ಆ ಹುಡ್ಗಿರ ಆಟವೂ ಇದೆ ಬಾಸ್ಕೆಟ್ಬಾಲ್ ಇರ್ಬೋದು ಥ್ರೋಬಾಲ್ ಇರ್ಬೋದು ಮತ್ತೆ ಬೇರೆ ಬೇರೆ ವೆರೈಟಿ ವೆರೈಟಿ ಆಟಗಳಲ್ಲಿ ಸುಮಾರು ಆಟಗಳು ಇದೆ ಆದರೆ ನಾನು ಹೆಚ್ಚಾಗಿ ಆಟ ಆಡಿದ್ದು ಬಾಲ್ಯದಲ್ಲಿ ಶಾಲೆಗಳ ದಿನಗಳಲ್ಲಿ ಅದೆ ಖೋಖೋ ಆಟ ಕಬಡ್ಡಿ ಮತ್ತೆ ಜಾಸ್ತಿ ಕ್ರಿಕೆಟ್ ಮತ್ತು ಅಲ್ಪಸ್ವಲ್ಪ ವಾಲಿಬಾಲ್ ಆಟವನ್ನು ನಾನು ಆಡಿದ್ದೇನೆ ಹೆಚ್ಚಾಗಿ ಕ್ರಿಕೆಟ್ ಪಂದ್ಯಾಕೂಟ ಮ್ಯಾಚಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅದರಲ್ಲಿ ನಾನೊಂದು ಕ್ರಿಕೆಟಲ್ಲಿ ಒಂದು ಆಲ್ರೌಂಡರ್ ಆಟಗಾರನಾಗಿ ಸುಮಾರು ವರ್ಷ ಕ್ರೀಡೆಯನ್ನು ಕ್ರೀಡೆಯನ್ನು ಆನಂದಿಸಿದ್ದೇನೆ ಆಡಿದ್ದೇನೆ ಮತ್ತು ಹಳ್ಳಿ ಹಳ್ಳಿ ಭಾಗಗಳಲ್ಲಿ ಆಟ ಆಡುವುದರಿಂದ ಏನು ಕೌಶಲ್ಯಗಳನ್ನು ಬೆಳೆಸಬಹುದು ಅದಂತೂ ಸ್ಕಿಲ್ ಅವನ ಪ್ರತಿಭೆ ಇದ್ದರೆ ಅವನ್ನ ಸತತ ಪರಿಶ್ರಮದ ಒಟ್ಟಿಗೆ ಮುಂದೆ ಮುಂದೆ ಸಾಗಿದರೆ ಹಳ್ಳಿಯಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹ ಮಿನುಗಬಹುದು ಅದರಲ್ಲಿ ಕ್ರೀಡೆಯಲ್ಲಿ ನಮ್ಮದೇ ಕನ್ನಡಿಗರು ರಾಹುಲ್ ದ್ರಾವಿಡ್ ಇರ್ಬೋದು ಅನಿಲ್ ಕುಂಬ್ಳೆ ಇರ್ಬೋದು ಜಾವಗಲ್ ಶ್ರೀನಾಥ್ ಇರ್ಬೋದು ವೆಂಕಟೇಶ್ ಪ್ರಸಾದ್ ಇರ್ಬೋದು ಈಗ ಪ್ರಸಕ್ತ ಕೆ ಎಲ್ ರಾಹುಲ್ ಆಡ್ತಾ ಇದ್ದಾರೆ ಹಾಗೆ ಒಂದು ಕಬಡ್ಡಿಯಲ್ಲಿಯೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿಭೆ ಇದ್ದರೆ ಮುಂದೆ ಮುಂದೆ ಕಠಿಣ ಪರಿಶ್ರಮದ ಮುಖಾಂತರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ನಮ್ಮ ಪ್ರಸಿದ್ಧಿಯನ್ನು ಪಡಬೋದು ಹಾಗಾಗಿ ಅದು ಅವರವರ ಪರಿಶ್ರಮ ಮತ್ತು ಅವರವರ ಟ್ಯಾಲೆಂಟ್ನ ಮೇಲೆ ಡಿಪೆಂಡಾಗಿರುತ್ತೆ ಮತ್ತೆ ಅದರ ಜೊತೆನೂ ಒಂದು ಅದೃಷ್ಟನೂ ಬೇಕು ಹಾಗಾಗಿ ಈ ಆ ಅದು ಆಡುವುದರಿಂದ ನಮ್ಮ ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಒಂದು ಫಿಟ್ನೆಸ್ ಸಿಗತ್ತೆ ಕ್ರೀಡೆಯಲ್ಲಿ ಅದು ಯಾವ ಕ್ರೀಡೆನೇ ಇರಲಿ ತುಂಬ ಫಿಟ್ನೆಸ್ ಇರತ್ತೆ ಆಯ ಆಯ ಆದರೆ ಆಯಾಯ ವಯಸ್ಸಿಗೆ ಆಯಾಯ ವಯಸ್ಸಿನಲ್ಲಿ ಆಟವನ್ನು ಆಡಿ ಆನಂದಿಸ್ಬೋದು ಈಗಲೂ ಆಡುವ ಹುಮ್ಮನಸಿದ್ರೆ ಆಟವನ್ನು ಆಡಬೋದು ಹಾಗಾಗಿ ಕ್ರೀಡೆ ಒಂದು ಉಪಯುಕ್ತ ಆಟ ಶಾರೀರಿಕ ಮಾನಸಿಕವಾಗಿಯೂ ಗಟ್ಟಿತನ ನಮಗೆ ಕೊಡತ್ತೆ ಇಷ್ಟನ್ನು ನಾನು ಹೇಳಬಲ್ಲೆ